ಯಾರು ಮಾತಾಡ್ತಾ ಇರೋದು ಅವ್ರು ಕುಡ್ಯೋದು ಬಿಡಬೇಕು ಅಂತಂದರೆ ನೀವು ನಮ್ಮ ಸೆಂಟ್ರ್ಗೆ ಬನ್ನಿ ಅಲ್ಲಿ ಅವ್ರಿಗೆ ಸರಿಯಾದ ಟ್ರೀಟ್ಮೆಂಟೆಲ್ಲ ಕೊಟ್ಟು ಒಂದು ತಿಂಗಳು ಇಟ್ಟುಕೊಳ್ತೀವಿ ಅವ್ರಿಗೆ ನಮ್ಮ ಇದರಲ್ಲಿ ಒಂದು ತಿಂಗ್ಳು ಇಟ್ಟುಕೊಂಡು ಅವ್ರಿಗೆ ಮಾತ್ರೆಗಳು ಇದು ಎಲ್ಲ ಕೊಟ್ಟು ಅವ್ರು ಕುಡಿಯೋ ಇನ್ನು ತಿರ್ಗಿ ಕುಡಿಯಬಾರ್ದು ಆ ಥರ ಮಾಡಿ ನಾವು ಇಲ್ಲಿಂದ ಕಳಿಸ್ತೀವಿ ನೀವು ಅವ್ರಿಗೆ ಕರ್ಕೊಂಡು ನಮ್ಮ ಸೆಂಟ್ರಿಗೆ ಬಂದರೆ ಅಲ್ಲಿ ನಾವು ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ ಯಸ್ ಮನೇಲ್ಲು ಮನೇಲ್ಲೂ ಅಷ್ಟೇ ನೀವು ಸ್ವಲ್ಪ ಸಮಾಧಾನದಿಂದ ಇರಬೇಕು ಅವ್ರ ಹತ್ತಿರ ಅದು ನಾಳೆನೇ ಕರ್ಕೊಂಡ್ಬನ್ನಿ ಅದಕ್ಕೇನಂತೆ

ಹ್ಞೂ ಹ್ಞೂ ಹ್ಞೂ ಇಲ್ಲ ನಮ್ಮ ಸೆಂಟ್ರಿನಲ್ಲೆ ನಾವು ಒಂದು ಹದಿನೈದು ದಿನ ಒಂದು ತಿಂಗಳು ಹಿಂಗೆ ಇಟ್ಕೊಂಡು ಅವ್ರಿಗೆ ಏನು ಮಾತ್ರೆಗಳು ಏನು ಕೊಡಬೇಕು ಅವ್ರಿಗೆ ತೊಂದರೆ ಆಗದಂಗೆ ಯಾವ ಮಾತ್ರೆ ಕೊಡಬೇಕು ಅಂತ ಎಲ್ಲ ನೋಡಿ ಅವ್ರಿಗೆಲ್ಲ ತಿರ್ಗಿ ಕುಡಿಯೋದು ಅವ್ರಿಗೆ ಜ್ಞಾಪ್ನಕ್ಕೆ ಬರಬಾರ್ದು ಆ ಥರ ಮಾಡಿ ನಾವು ಇಲ್ಲಿ ಇಲ್ಲಿಂದ ಕಳ್ಸಿಕೊಡ್ತೀವಿ ನಮ್ಮ ನಮ್ಮ ಸೆಂಟ್ರ್ನಲ್ಲಿ ಕುಡಿಯೋದು ಕುಡಿಯೋದು ಬಿಡ್ಸೋದಕ್ಕೆ ಅಂತನೇ ಸುಮಾರು ಜನಕ್ಕೆ ನಾವು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಎಲ್ಲ ಸುಮಾರು ನಮ್ಮ ಇದರಿಂದ ಎಲ್ಲ ಗುಟ್ಕಾ ಬಿಟ್ಟು ಹೋಗಿರುವ ಹೋಗಿ ಹೋಗವ್ರೆ ನೀವು ತಿರ್ಗಿ ನಮ್ಮ

ನಮ್ಮ ಇದರಿಂದ ನೀವು ಕರ್ಕೊಂಡು ಹೋದ ಮೇಲೆ ತಿರ್ಗಿ ಕುಡಿಯೋದು ಏನಾದ್ರು ಶುರು ಮಾಡಿಕೊಂಡ್ರೆ ಅವ್ರಿಗೆ ಅದು ತುಂಬ ಪ್ರಾಬ್ಲಮ್ ಆಗೋಗಿ ಬಿಟೈತೆ ಹಾಂ ಹಾಂ ಆಯ್ತು ಅಮ್ಮ ಆಯಿತು ಬನ್ನಿ